ನಾವು ಪುಸ್ತಕಗಳನ್ನು ಹೊರತುಪಡಿಸಿ ಅಂದರೆ ಪುಸ್ತಕಗಳನ್ನು ಬಿಟ್ಟು ಹ ಹಲವಾರು ರೀತಿಯ ಮ್ಯಾಗ್ಝಿನ್ಸ್ ಮತ್ತು ದಿನಪತ್ರಿಕೆಗಳನ್ನು ನಾವು ಬಳಸುತ್ತೇವೆ ದಿನಪತ್ರಿಕೆ ಅಂತ ಬಂದರೆ ಪ್ರಜಾವಾಣಿ ಪ್ರಜಾವಾಣಿಯಲ್ಲಿ ಮೇನ್ ಮೇನ್ ಎಡ್ಡಿಂಗ್ಸ್ ಅಂದರೆ ಮುಖ್ಯಾಂಶಗಳನ್ನು ನಾವು ಅಲ್ಲಿ ಕಾ ಹಾಂ ಕಾಣ್ಬೋದು ಏಕೆಂದರೆ ಇಲ್ಲಿನ ಅಲ್ಲಿನ ಹಲವಾರು ರೀತಿಯಾದಂತಹ ಘಟನೆಗಳಾಗಿರ್ಬೋದು ಸಂದರ್ಭಗಳೇ ಆಗಿರ್ಬೋದು ಇಲ್ಲ ಯಾವ್ದಾದ್ ಯಾ ಹಾಂ ಆ ಶುಭ ಸುದ್ದಿಗಳೇ ಆಗಿರ್ಬೋದು ಅಥವಾ ದುಃಖಕರವಾದಂಥ ವಿಷಯನೇ ಆಗಿರ್ಬೋದು ಅದು ಹಲವಾರು ರೀತಿಯಾದಂತಹ ವಿಷಯಗಳನ್ನು ನಾವು ದಿನಪತ್ರಿಕೆಯಲ್ಲಿ ಕಾಣ್ಬೋದು ಮತ್ತು ಹಾಂ ಅಲ್ಲಿನ ಭವಿಷ್ಯವಾಣಿನೇ ಆಗಿರಬಹುದು ಮತ್ತು ಗೇಮ್ಸೆ ಆಗಿರ್ಬೋದು ಹೀಗೆ ಹಲವಾರು ರೀತಿಯಾದಂತಹ ಸುದ್ದಿಗಳು ದಿನಪತ್ರಿಕೆಯಲ್ಲಿ ಬರ್ತಾ ಹೋಗ್ತವೆ ಮತ್ತು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ತಾರೆಯರ ತಾರೆಯರ ತಾರೆಯರದ್ದೇ ಆಗಿರಬಹುದು ಅಥವಾ ನಾ ತಿಂಡಿ ತಿನಿಸುಗಳು ಮಾಡುವ ವಿಧಾನಗಳನ್ನೇ ಆಗಿರಬಹುದು ಹಬ್ಬ ಹರಿದಿನಗಳಂತಹ ಸಂದರ್ಭದಲ್ಲಿ ಬಹುಮಾನಗಳನ್ನು ಇಟ್ಟು ವಿಶೇಷವಾದಂಥ ಬಹುಮಾನಗಳನ್ನು ನೀಡುವುದಕ್ಕಾಗಿ ಜಾಹೀರಾತುಗಳನ್ನು ನೀಡು ಜಾಹೀರಾತುಗಳನ್ನು ಕೊಡ್ತಾರೆ ಅಂತನೂ ಹೇಳ್ಬೊದು ಹೀಗೆ ದಿನಪತ್ರಿಕೆಗಳಲ್ಲಿಯ ಹಲವಾರು ರೀತಿಯಾದಂತಹ ಅಲ್ಲಿ ಹೀಗೆ ದಿನಪತ್ರಿಕೆಯಲ್ಲಿ ಹಲವಾರು ರೀತಿಯಂತಹ ಮ್ಯಾಗ್ಸಿನ್ ಸುದ್ದಿಗಳು ವಿಚಾರಗಳನ್ನು ನಾವು ಕಾಣ್ತಾ ಹೋಗ್ಬೊದು ಹೀಗೆ ಹೆಚ್ಚಿನದಾಗಿ ನಾವದ್ರಲ್ಲಿ ಕಾಣ್ಬಹುದು ಇನ್ನೊಮ್ಮೆ ಇನ್ನೊಂದು ವಿಷ್ಯ ಇನ್ನೊಂದು ವಿಷಯ ಅಂತ ಬಂದರೆ ಆ ರಾಜಕಾರಣಕ್ಕೆ ಸಂಬಂದಿಸಿದಂಥ ವಿಷಯಗಳು ಹೆಚ್ಚಿನದಾಗಿ ನಾವು ಅದರಲ್ಲಿ ಕಾಣ್ತಾ ಹೋಗ್ಬೊದು ಅತ ಓದುಗರ ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲು ಈ ತರಹದಂತಹ ಮಾಹಿತಿಗಳು ಉಪಯುಕ್ತ ಅಂತನೇ ಹೇಳ್ಬೊದು ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ದಿನಪತ್ರಿಕೆಯಲ್ಲಿ ಬರುವಂತಹ ವಿಚಾರಗಳನ್ನು ತಿಳೀತಾ ಹೋದಂತೆ ಅವರು ಈ ಕಾ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲು ಹೆಚ್ಚಿನದಾಗಿ ಅವಕಾಶಗಳನ್ನು ಕಲ್ಪಸ್ಕಂತ ಹೋಗ್ಬೊದು ಅಂತ ಹೇಳ್ಬೊದು ಇನ್ನು ಇದೇ ರೀತಿಯಾಗಿ ಜಾಹೀರಾತುಗಳು ಹಲವಾರು ರೀತಿಯಾದಂತಹ ಹಾಂ ಹಾಂ ಬಹುಮಾನ ಬಿಡುವಂತಹ ಜಾಹೀರಾತುಗಳನ್ನೇ ಆಗಲಿ ಅದು ಏನು ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ದಿನಪತ್ರಿಕೆಯಲ್ಲಿ ಬಿಡ್ತಾ ಹೋಗ್ತಾರೆ ಅಂತ್ಹೇಳ್ಬೋದು ಇನ್ನು ಜನರು ಭವಿಷ್ಯವಾಣಿಯನ್ ಭವಿಷ್ಯವಾಣಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ನುಡಿಗಟ್ಟುಗಳು ಸುಭಾಷಿತಗಳು ಹೆಚ್ಚಿನದಾಗಿ ಕೇಳಬಹುದಂದ್ರೆ ಅಂದರೆ ಸುಭಾಷಿತಗಳನ್ನು ನಾವದರಲ್ಲಿ ಹೆಚ್ಚಿನ್ದಾಗಿ ಕಾಣ್ಬೋದು ಅಂತನೆ ಏಳ್ಬೊದು ಇದರಿಂದಾಗಿ ದಿನಪತ್ರಿಕೆಗಳನ್ನು ಮ್ಯಾಗ್ಝಿನ್ಸ್ ಮ್ಯಾಗ್ಝಿನ್ಸ್ ಅಂತ ಬಂದರೆ ನಾವು ಅದರಲ್ಲಿ ಮ್ಯಾಗ್ಝಿನ್ಸ್ ಅಂತ ಬಂದರೆ ಅದು ತಿಂಗಳಿಗೊಮ್ಮೆ ಬರುವಂತಹ ಒಂದು ಪತ್ರಿಕೆ ಅಂತ ಹೇಳ್ಬೊದು ಆ ಮ್ಯಾಗ್ಝಿನ್ಸಲ್ಲಿ ತಿಂಗಳಲ್ಲಿ ಏನೇನು ನಡೆದಿದೆ ಅನ್ನ ಅಂತಹ ಸುದ್ದಿಗಳನ್ನೇ ಆಗಿರ್ಬೌದು ಕ್ರೀಡೆಗೆ ಸಂಬಂಧಪಟ್ಟಂತ ವಿಷಯಗಳನ್ನೇ ಆಗಿರಬಹುದು ಅಥವಾ ಭ ನಮ್ಮ ದೇಶದಲ್ಲಿ ಏನಾಗಿದೆ ನಮ್ಮ ಭಾ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಎನ್ನುವ ವಿಷಯವನ್ನು ಗಳನ್ನೆ ಆಗಿರ್ಬೌದು ಹಲವಾರು ರೀತಿಯಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ಬೊದು ಹಾಂ ಹೀಗೆ ಮ್ಯಾಗ್ಝಿನ್ಸ್ನಲ್ಲಿ ನಾವು ಹೆಚ್ಚಿನದಾಗಿ ಕಂಡುಬರುವಂಥ ವಿಷಯ ಕ್ರೀಡೆಗಳಿಗಾಗಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆ ಮ್ಯಾಗ್ಝಿನ್ಸ್ಗಳು ತುಂಬ ಅನುಕೂಲಕರ ಏಕೆಂದರೆ ದಿನಪತ್ರಿಕೆಯನ್ನು ಓದುವುದಕ್ಕಿನ್ನ ತಿಂಗಳಿಗೊಮ್ಮೆ ಬರುವಂತಹ ಮ್ಯಾಗ್ಝಿನ್ನಲ್ಲಿ ಹಲವಾರು ವಿಷಯಗಳು ಅಡಗಿರುತ್ತೆ ಅಂತನೆ ಹೇಳ್ಬೋದು ಆದರೂ ದಿನಪತ್ರಿಕೆ ಓದುವುದಕ್ಕೂ ಮ್ಯಾಗ್ಝಿನ್ಸ್ ಓದೋಕ್ಕೂ ಹಲವಾರು ಡಿಫ್ರೆನ್ಸ್ ವ್ಯತ್ಯಾಸ ಇದೆ ಹಾಗಾಗಿ ಜನರು ಹೆಚ್ಚಿನದಾಗಿ ಹಾಂ ಮ್ಯಾಗ್ಝಿನ್ಸ್ ಮತ್ತು ದಿನಪತ್ರಿಕೆಗಳನ್ನು ಅನು ಪುಸ್ತಕಗಳಿಗಿಂತ ಮ್ಯಾಗ್ಝಿನ್ಸ್ ಮತ್ತು ದಿನಪತ್ರಿಕೆಗಳನ್ನು ಹೆಚ್ಚಿನ್ದಾಗಿ ಓದ್ತಾರೆ ಅಂತ ನಾವಿಲ್ಲಿ ಕಾಣ್ತಾ ಹೀಗೆ ಹಲವಾರು ರೀತಿಯಾದ ಹಾಗೆ ಪತ್ರಿಕೆಗಳು ದಿನಪತ್ರಿಕೆಗಳನ್ನು ನಾವು ಹುಡುಕ್ತಾ ನೋಡ್ತಾ ನಾವು ನಾವು ಓದ್ತಾ ಹೋದಷ್ಟು ನಮಗೆ ನಮ್ಮ ನಮ್ಮ ಜೀವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನದಾಗಿ ಅಂಕಗಳಿಸಲು ಇದೊಂದು ಅನುಕೂಲವಾದಂತಹ ಸಂದೇಶ ಅಂತ ನಾವು ಹೇಳ್ಬೊದು